ಕ್ರೀಡೆಗಳಲ್ಲಿ ಯಾವ ವಿಧಗಳಲ್ಲಿ ಜನರ ಜೀವನದಲ್ಲಿ ಒಟ್ಟಾರೆ ಒಳ್ಳೆಯ ಪ್ವಾಝೀಟಿವ್ ನೇಚರ್ ತೊಗೊಂಡು ಹೋಗಿದೆ ಅಂದರೆ ನನಗೆ ತಿಳಿದ ಮಟ್ಟಿಗೆ ಕ್ರಿಕೆಟ್ ಕಬಡ್ಡಿ ಖೋಖೋ ಯಾವುದೇ ಒಂದು ಸ್ಪೋರ್ಟ್ಸ್ ಆಗಿರಬಹುದು ಅದು ನಿಮಗೆ ಜ್ವಾಬ್ ಕೊಡಿಸುವಲ್ಲಿ ಮುಂದಿನ ಜೀವನದಲ್ಲಿ ತುಂಬ ಉಪಯುಕ್ತವಾಗಿದೆ ಏಕೆಂದರೆ ನೀವು ಅದನ್ನು ತುಂಬ ಚೆನ್ನಾಗಿ ಹಮ್ಮಿಕೊಂಡು ಚೆನ್ನಾಗಿ ಶ್ರದ್ಧೆಯಿಂದ ಮಾಡಿಕೊಂಡು ಡಿಸ್ಟ್ರಿಕ್ ಲೆವೆಲು ಸ್ಟೇಟ್ ಲೆವೆಲು ನ್ಯಾಷ್ನಲ್ ಲೆವೆಲು ಇಂಟರ್ನ್ಯಾಷನಲ್ ಲೆವೆಲು ಹೋದಾಗ ಅದರಲ್ಲಿ ಸಿಗುವ ಗೌರವ ಅದರಲ್ಲಿ ಸಿಗುವ ಸಂಭಾವನೆ ಅದರಲ್ಲಿ ಸಿಗುವಂತಹ ಕೆಲಸ ಫಾರ್ ಎಗ್ಸಾಂಪಲ್ ಉನ್ನತ ನನ್ನ ಸ್ನೇಹಿತ ಒಬ್ಬ ರಮೇಶ್ ಅಂತ ಉನ್ನತವಾಗಿ ಕ್ರಿಕೆಟು ಮತ್ತೆ ಖೋಖೋ ಆಡ್ತಾಯಿದ್ದ ಈಗ ಅವನು ಒಂದು ಬ್ಯಾಂಕ್ ಒಳಗೆ ಹುದ್ದೆ ಸಿಕ್ಕಿದೆ ಇನ್ನೊಬ್ಬನಿಗೆ ಸತೀಶ್ ಅಂತ ಅವನು ರೈಲ್ವೆ ಇಲಾಖೆಯಲ್ಲಿ ಹುದ್ದೆ ಸಿಕ್ಕಿದೆ ವಾಲಿಬಾಲ್ ತುಂಬ ಚೆನ್ನಾಗಿ ಆಡ್ತಾನೆ ವಾಲಿಬಾಲ್ ತುಂಬ ಚೆನ್ನಾಗಿ ಆಡೋದರಿಂದ ಅವನಿಗೆ ಕರೆದು ರೈಲ್ವೇಸ್ ಅವರಿಗೆ ಸೆಂಟ್ರಲ್ ಗೋರ್ಮೆಂಟ್ ಒಳಗೆ ಜಾಬ್ ಸಿಕ್ಕಿ ಅವನಿಗೆ ಈಗ ಮೂವತ್ತೊಂಬತ್ತು ಸಾವಿರ ಸ್ಯಾಲ್ರಿ ಇದೆ ಬೇಸಿಕ್ಕು ಈಗ ಒಂದು ಐವತ್ತು ಅರ್ವತ್ತು ಸಾವಿರ ಆಗಿರ್ಬಹುದು ಗೊತ್ತಿಲ್ಲ ಸ್ಟಾರ್ಟಿಂಗೆ ಮೂವತ್ತೊಂಬತ್ತು ಸಾವಿರದಿಂದ ಸ್ಟಾರ್ಟ್ ಇತ್ತು ಸುಮ್ಮನೆ ಜಸ್ಟ್ ವಾಲಿಬಾಲ್ ಆಡ್ತಾಯಿದ್ದ ಆಡ್ತಾ ಆಡ್ತಾ ಆಡ್ತಾ ಆಡ್ತಾ ಅವನು ಚೆನ್ನಾಗಿ ಆಡ್ತಾ ಆಡ್ತಾ ಡಿಸ್ಟ್ರಿಕ್ ಲೆವೆಲ್ ಆಡಿದ ಮತ್ತು ಸ್ಟೇಟ್ ಲೆವೆಲ್ ಆಡಿದ ಮತ್ತು ನ್ಯಾಷ್ನಲ್ ಲೆವೆಲ್ಸ್ಗೆ ಹೋದ ನ್ಯಾಷ್ನಲ್ ತುಂಬ ಚೆನ್ನಾಗಿ ಆಡಿ ಅವನು ಒಳ್ಳೆಯ ಪರಿಣಿತನಾಗಿ ಇಂಟರ್ನ್ಯಾಷ್ನಲ್ಗೆ ಹೋಗಿಲ್ಲ ಅನ್ನಿಸುತ್ತೆ ನ್ಯಾಷ್ನಲ್ ಲೆವೆಲವಗೆ ತುಂಬ ಮಿಂಚಿದ್ದಕ್ಕೆ ಅವನಿಗೆ ರೈಲ್ವೆಸ್ ಡಿಪಾರ್ಟ್ಸ್ಮೆಂಟ್ ಅವರು ಜಾಬ್ ಕೊಟ್ಟು ಅವನಿಗೆ ಸ್ಟಾರ್ಟಿಂಗೆ ಮೊದಲ್ನೇದೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾಯಿದ್ದಾರೆ ಸೊ ಜಸ್ಟ್ ಇಮೇಜಿನ್ ಮಾಡಿ ಸ್ಟಾರ್ಟಿಂಗೆ ಮೂವತ್ತೊಂಬತ್ತು ಸಾವಿರೂಪಾಯಿ ಅಂದರೆ ಮೊದಲನೇ ಪೇಮೆಂಟು ಹೋಗ್ತಾ ಹೋಗ್ತಾ ಅವನಿಗೆ ಜಾಸ್ತಿ ಆಗಿ ಐವತ್ತು ಅರವತ್ತು ಎಪ್ಪತ್ತು ಅವನ ಲೈಫೆ ಸೆಟ್ಲ್ ಆಯಿತು ಇದೆಲ್ಲ ಯಾಕೆ ಆಯಿತು ಅಂದರೆ ಕ್ರೀಡೆಗಳು ಕ್ರೀಡೆಗಳು ಮನುಷ್ಯನ ಮೇಲೆ ತುಂಬನೇ ಒಳ್ಳೆಯ ಪರಿಣಾಮ ಬೀರುತ್ತಂತೆ ಕೆಲವರು ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಏ ನೀನು ಬರಿ ಓದಲ್ಲ ಯಾವಾಗಲೂ ಕ್ರಿಕೆಟು ವಾಲಿಬಾಲು ಖೋಖೋ ಅದನ್ನೇ ಮಾಡ್ತಿರ್ತೀಯಲ್ಲ ಅಂತಾರೆ ಪೇರೆಂಟ್ಸ್ಗಳು ಮನುಷ್ರಿಗೆ ಮಕ್ಕಳಿಗೆ ಅವ್ರಿಗೆ ಮುಕ್ತವಾಗಿ ಬಿಟ್ಬಿಡೋರು ನಿನಗೆ ಯಾವುದಪ್ಪ ಕ್ರೀಡೆ ಒಳಗೆ ಆಸಕ್ತಿ ಇದೆಯಲ್ಲ ಕ್ರೀಡೆನೆ ಮುಂದುವರೆಸ್ಕೊಂಡು ಹೋಗು ಬಟ್ ಯಾವುದೇ ಕಾರಣಕ್ಕೂ ಉನ್ನತ ಮಟ್ಟಕ್ಕೆ ಹೋಗೋವರೆಗೂ ಬಿಡಬೇಡ ಹಾಗಂತ ಎಜುಕೇಷನು ಬಿಡಬೇಡ ಎಜುಕೇಷನ್ಸು ಇರಲಿ ನಿನಗೆ ಯಾವ ರೀತಿ ಇಲ್ಲಿ ಯಾವ ವೃತ್ತಿಯಲ್ಲಿ ಯಾವ ಆಟದಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನೇ ಬೆಳೆಸ್ಕೋತಾ ಹೋಗು ಅಂತೂ ಪೇರೆಂಟ್ಸ್ಗಳು ತಮ್ಮ ಮಕ್ಕಳಿಗೆ ಗೈಡ್ ಮಾಡಿದಾಗ ಮಕ್ಕಳುಗಳು ನನಗೆ ಖೋಖೋ ಇಂಟ್ರೆಸ್ಟ್ ಅಂತ ಖೋಖೋಗಳಿಗೆ ಒಂದು ದಿವಸ ಎಲ್ಲ ಸ್ಪೆಂಡ್ ಮಾಡಿ ಇದು ಮಾಡಿ ನ್ಯಾಷ್ನಲ್ ಲೆವೆಲ್ಲಿಗೆ ಹೋದಾಗ ಅವನಿಗೆ ಉನ್ನತವಾದ ಗೌರವ ಸಿಗುತ್ತೆ ಸ್ಯಾಲ್ರಿಗಳು ಸಿಗ್ತವೆ ಜಾಬ್ಗಳು ಸಿಗುತ್ತೆ ಜಾಬ್ಗಳು ಸಿಗಲಿಕ್ಕೆ ಇದು ತುಂಬ ಉಪಯುಕ್ತ ಕ್ರೀಡೆ ಇದು ನೋಡಿ ಇವತ್ತಿನ ಭಾರತ ದೇಶದಲ್ಲಿ ಅದು ಕೊಹ್ಲಿ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಅಥ್ವಾ ರೋಹಿತ್ ಶರ್ಮ ಆಗಿರ್ಬೋದು ಅಥ್ವಾ ಗಂಗೋಲಿ ಆಗಿರ್ಬೋದು ಅಥ್ವಾ ಯಾರೇ ಇನ್ನೊಬ್ರೆ ಆಗಿರ್ಬೋದು ಅವರು ಇವತ್ತೆಲ್ಲ ಉನ್ನತ ಸ್ಥಾನದಲ್ಲಿದ್ದಾರೆ ಸಚಿನ್ ತೆಂಡೂಲ್ಕರ್ ಆಗಿರಲಿ ಸಚಿನ್ ತೆಂಡೂಲ್ಕರ್ ವಿದ್ಯಾಭ್ಯಾಸ ಬಹಳ ಇಲ್ಲ ಕ್ರಿಕೆಟ್ ಚೆನ್ನಾಗಿ ಆಡಿ ಈವತ್ತು ವಲ್ಡ್ ಫೇಮಸ್ ಆಗಿದ್ದಾನೆ ಧೋನಿ ನೀರ್ಗುಂಟೆ ಮಗ ಅವನು ನೀರು ಬಿಡ್ತರಲ್ಲ ಅವ್ರ ಮಗ ಕ್ರಿಕೆಟ್ ಆಡಿ ಆಡಿ ಆಡಿ ಚೆನ್ನಾಗಿ ಈವತ್ತು ಉನ್ನತ ಸ್ಥಾನಕ್ಕೆ ಹೋಗಿ ಅವರು ಚೆನ್ನಾಗಿ ಬೆಳೆದು ಕೋಟಿಗಟ್ಟಲೆ ಸಾವಿರಾರು ಕೋಟಿನ ಸಂಪಾದನೆ ಮಾಡಿದ್ದಾರೆ ಇವೆಲ್ಲ ಹೇಗಾಯಿತು ಕ್ರೀಡೆಯಿಂದ ಕ್ರಿಕೆಟಿಂದ ಈಗಲೂ ನಾನು ಏನು ಕಿವಿ ಮಾತನ್ನ ಹೇಳ್ಳಿಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಕ್ರೀಡೆ ಆಗಲಿ ನೀವು ಸ್ವಲ್ಪ ಚೆನ್ನಾಗಿ ಇಂಟೆನ್ಷನ್ ಕೊಟ್ಟು ಇಂಟ್ರೆಸ್ಟ್ ಕೊಟ್ಕೊಂಡು ಪರಿಶ್ರಮ ಕೊಟ್ಕೊಂಡು ಚೆನ್ನಾಗಿ ಅದರಲ್ಲಿ ತೊಡಗಿಸಿಕೊಂಡ್ರೆ ನೀವು ನಾಳೆ ನ್ಯಾಷ್ನಲ್ ಲೆವೆಲ್ ಹೋಗೋದ್ರೊಳಗೆ ನೋ ಡೌಟ್ ಎಟ್ ಆಲ್ ಬಟ್ ಏನು ಅಂದರೆ ಕಠಿಣ ಪರಿಶ್ರಮ ಶ್ರದ್ಧೆ ಮತ್ತೆ ರೆಸ್ಪೆಕ್ಟು ಆಟದ ಮೇಲೆ ಪ್ರೀತಿ ಪ್ರೇಮ ಇದ್ದರೆ ಆ ಗೇಮು ನಿಮಗೆ ಒಲಿಯುತ್ತೆ ಚೆನ್ನಾಗಿ ಮಾಡಿಸ್ಕೊಂಡೋಗಿ ಫಸ್ಟು ಡಿಸ್ಟ್ರಿಕ್ ಲೆವೆಲ್ನಾಗೆ ನಾನು ಫಸ್ಟ್ ಪ್ರೈಸ್ ಬರಬೇಕು ನೆಕ್ಸ್ಟ್ ಸ್ಟೇಟ್ ಲೆವೆಲ್ಲು ನೆಷ್ಟು ನ್ಯಾಷ್ನಲ್ ಲೆವೆಲ್ನಾಗೆ ನಾನು ತುಂಬ ಚೆನ್ನಾಗಿ ಆಡಿ ಒಳ್ಳೆಯ ಪರಿಣಿತನಾಗಿ ಎಲ್ಲರೂ ನನ್ನನ್ನು ನನ್ನ ಆಟನ ಮೆಚ್ಕೋಬೇಕು ಅಂತ ಕಠಿಣ ಪರಿಶ್ರಮದಿಂದ ಹೋದರೆ ಎಲ್ಲರಿಗೂ ಶ್ರದ್ಧೆ ಬಂದೇ ಬರುತ್ತೆ ಓಲಿದೇ ಒಲಿಯುತ್ತೆ ಆಟ ಸೊ ಇದು ಕ್ರೀಡೆಗಳು ನಮ್ಮ ಜೀವನ್ದಲ್ಲಿ ತುಂಬನೇ ಪ್ರಭಾವ ಬೀರಿದವು ಸಕಾರಾತ್ಮಕವಾಗಿ ಕೆಲ್ವರಿಗೆ ನಾಲೆಡ್ಜೆ ಇರಲ್ಲ ಓದು ತಲೆಗೆ ಹತ್ತಲ್ಲ ಬರಿ ಕ್ರಿಕೇಟು ಕ್ರಿಕೇಟು ವಾಲಿಬಾಲು ಖೋಖೋ ಆಡ್ತಾನೆಯಿರ್ತಾರೆ ಆಡಿ ಆಡಿ ಆಡಿ ಅವನಿಗೆ ಒಳ್ಳೆಯ ಜಾಬ್ ಸಿಕ್ಕಿದೆ ಎಸ್ ಎಲ್ ಸಿ ಪಾಸ್ ಮಾಡಿಕೊಂಡ್ರೆ ಸಾಕು ಪಿ ಯು ಸಿ ಪಾಸ್ ಮಾಡಿಕೊಂಡ್ರೆ ಸಾಕು ರೈಲ್ವೇ ಡಿಪಾರ್ಟ್ಮೆಂಟಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಅವನ ಎಜುಕೇಷನ್ಗೆ ತಕ್ಕಂಗೆ ಜಾಬ್ ಸಿಗುತ್ತೆ ಮುಂದೆ ಅರ್ನ್ ಮಾಡೋಕ್ಕೂ ಒಳ್ಳೆಯ ಕ್ರೀಡೆಗಳು ತುಂಬ ಸಕಾರಾತ್ಮಕ ಪ್ರಭಾವ ನಮ್ಮ ಲೈಫ್ ಒಳಗೆ ಬೀರಿದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ